ಹಲೋ ಹಲೋ ಯಾರು ಹೌದು ಯಾರು ಮಾತಾಡೋದು

ಇಲ್ಲ ಅದು ನಿಮಗೆ ಜಾಸ್ತಿ ಕೆಮ್ಮು ಇತ್ತಲ್ಲ ಬೇಗನೆ ಕಡಿಮೆ ಆಗಲಿ ಅಂತ ಎರಡೂ ಒಂದೇ ಕಂಪ್ನಿದೇ ಒಳ್ಳೆಯ ಔಷಧಿನೇ ಎರಡೂ ಎಲ್ಲ ಕಡೆನು ಫೇಮಸ್ಸಾಗೆ ಇದೆ ಅದು ಔಷಧಿ ಅದು ಒಂದು ಸ್ವಲ್ಪ ಬೇಗನೆ ಕಡಿಮೆ ಆಗುತ್ತೆ ನಿಮಗೆ ಜಾಸ್ತಿ ಕೆಮ್ತಾ ಇದ್ದಿರಲ್ಲ ಅದು ಒಂದು ಸಲ ಅದನ್ನು ತಗೊಂಡರೆ ಸ್ವಲ್ಪ ಬೇಗ ಕಡಿಮೆ ಆಗಲಿ ಅಂತ ಹೇಳಿ ಅದೊಂದು ಒಂದು ಕೊಟ್ಟಿದ್ದೆ ಇನ್ನೊಂದು ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗುತ್ತೆ ಏನೂ ವ್ಯತ್ಯಾಸ ಇಲ್ಲ ಎರಡೂ ಒಂದೇ ಒಳ್ಳೆಯ ಕಂಪ್ನಿಗಳೇ ಹಾಂ ಹಾಂ ಹಾಂ ನಿಮ್ಗೆ ಏನಾದ್ರೂ ತೊಂದರೆ ಇರುತ್ತಾ

ಹಾಂ ಸಿಗುತ್ತೆ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ನೀವು ಯಾವ ಮೆಡಿಕಲ್ ಶಾಪಲ್ಲಿ ಎಲ್ಲಿ ಬೇಕಾದರು ತಗೋಬೋದು ಹ್ಞೂ ಹೌದು ಸಿಗುತ್ತೆ ನೀವು ಎಲ್ಲಿ ಹೋದ್ರೂ ಸಿಗುತ್ತೆ ಏನೂ ತೊಂದರೆಯಿಲ್ಲ ಎಲ್ಲಿ ಬೇಕಾದ್ರೂ ತಗೋಳ್ಳಿ ಎರಡೂ ಔಷಧಿಗಳು ಒಂದೇ ಕಂಪ್ನಿಯವೇ ನಿಮಗೆ ಇಂದ ಏನೂ ತೊಂದರೆ ಇಲ್ಲ ಇಲ್ಲ ಒಂದು ಅದೇ ರೇಟ್ಗಳಲ್ಲೇ ಸಿಗುತ್ತೆ ಏನೂ ತೊಂದರೆಯಿಲ್ಲ ಅದು ಸ್ವಲ್ಪ ಒಂದು ಐದು ಹತ್ತು ರೂಪಾಯಿ ಏನಾದ್ರು ಚೇಂಜ್ ಮಾಡ್ಕೋಬೋದು ಅವರು ಬಿಟ್ಟರೆ ಜಾಸ್ತಿ ವ್ಯತ್ಯಾಸ ಇಲ್ಲ ಔಷಧಿ ಕೇಳಿ ಹೇ ಎಕ್ಸ್ಪೈರ್ ಆಗಿರೋದು ತಗೊಳ್ಳಬೇಡಿ ಆದಷ್ಟು ಎಕ್ಸ್ಪೈರ್ ಡೇಟ್ ನೀವು ಡೇಟ್ ನೋಡಿಕೊಂಡು ಹಾಂ ಕರೆಕ್ಟಾಗಿ ಇರೋದನ್ನೇ ಎಕ್ಸ್ಪೈರ್ ಆಗೋ ಆಗಿಲ್ಲ ಪಿಕ್ ಮಾಡ್ಕೊಂಡು ತಗೋಳ್ಳಿ ಎಲ್ಲೇ ತಗೊಂಡರೂ ಅಷ್ಟೇ ಎಲ್ಲ ಕಡೆ ಇರ್ತದೆ ಹಾಂ ಒ ಬನ್ರಿ ಬನ್ರಿ ಪರವಾಗಿಲ್ಲ ಯಾವ ಟೈಮಿಗೆ ಬಂದರೂ ಮೆಡಿಕಲ್ ಶಾಪ್ ಅವರ್ಸ್ನಲ್ಲಿ ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ಹಾಂ ಆನ್ಲೈನ್ ವ್ಯವಸ್ಥೆ ಇಲ್ಲ ಇಲ್ಲ ನೀವು ಮೆಡಿಕಲ್ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಆನ್ಲೈನ್ ವ್ಯವಸ್ಥೆ ಇಲ್ಲ ನೀವು ಅಲ್ಲಿ ಬಂದು ತಗೊಂಡು ಹೋಗ್ಬೇಕಾಗುತ್ತೆ ಓಕೆ ಸರಿ ಹ್ಞೂ